ಹಲೋ ಯಾರು ಮಾತಾಡ್ತಿರೋದು ಏನು ಬೇಕಾಗಿತ್ತು ಮೇಡಮ್ ಏನು ಐಟಮ್ ಬೇಕು ಮೇಡಮ್ ನಿಮಗೆ ಫ್ಲವರ್ ಬೇಕು ಹಾಂ ಹೂಗಳು ಬೇಕಾ ಹಾಂ ಹಾಂ ಏ ಯಾವ ಯಾವ ಹೂ ಬೇಕು ನಿಮಗೆ

ನಿಮಗೆ ಕೆಜಿ ಲೆಕ್ಕ ಬೇಕಾ ಮಾರು ಲೆಕ್ಕ ಬೇಕಾ ಯಾವ ರೀತಿಲಿ ಬೇಕು ನಿಮಗೆ ಕೆಜಿ ಲೆಕ್ಕ ಈಗೆಲ್ಲ ಸೀಸನ್ ಅಲ್ವಾ ಸ್ವಲ್ಪ ರೇಟ್ ಜಾಸ್ತಿ ಇದೆ ನಿಮಗೆ ಅದೆಂಗೆ ಹೆಂಗ್ ಹೇಳ್ದ್ರೆ ನಾವು ಮಾಡಿಕೊಡ್ತೀವಿ ನಾವು ಸ್ವಲ್ಪ ಕಡ್ಮೆಗೆ ಮಾಡಿಕೊಡ್ತೀವಿ ಹೇಳಿ ಎಷ್ಟು ಬೇಕು ಹೇಳಿ ನೀವು ಡೆಕೊರೇಷನ್ ಯಾವ ರೀತಿ ಮಾಡಿಸ್ತೀರ ಆ ರೀತಿ ಫ್ಲವರ್ ಬೇಕಾಗುತ್ತೆ ಹೂಗಳು ಬೇಕಾಗುತ್ತೆ ಹಾಂ ಅದೆ ಎಷ್ಟು ಎಷ್ಟು ಬೇಕು ಅಂತ ನಮಗೆ ನೀವು ಲೀಸ್ಟ್ ಕೊಟ್ಟರೆ ನಾವು ಹೇಳ್ತಿವಿ ನಿಮಗೆ ರೇಟೆಲ್ಲ ಎಷ್ಟು ಎಷ್ಟು ಬೀಳುತ್ತೆ ಅಂತ ಹೇಳ್ತಿವಿ ಹಾಂ ಹಾಂ ಹಾಂ ಓಕೆ ನಿಮಗೆ ನಮಗೆ ಸಂಜೆ ಅಷ್ಟರಲ್ಲಿ ಬೆಳಗ್ಗೆ ಅಷ್ಟ್ರಲ್ಲಿ ತಿಳಿಸಿ ನಾವೆಲ್ಲ ತರಿಸ್ಬೇಕಲ್ವ ಹಾಂ ಓಕೆ ಓಕೆ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು